ಹಾಂ ಹೇಳಿ ನೀವೇ ಫೋನ್ ಮಾಡಿದ್ದಿರಲ್ಲ ನಾವು ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಿರೋದು

ಅದೇ ಗೋಲ್ಡ್ ಲೋನಿಗೆ ನಮ್ಮಲ್ಲಿ ಕೆಲವೊಂದು ರೂಲ್ಸ್ ಇದೆ ಹಾಂ ಹೇಳ್ತೆನೆ ಕೇಳಿ ಫಸ್ಟ್ ಆಫ್ ಆಲು ಗೋಲ್ಡ್ ಲೋನ್ ಇಡಬೇಕಪ್ಪ ಅಂತಂದರೆ ನಮಗೆ ನೀವು ಇಲ್ಲೇ ಅಕೌಂಟ್ ಮಾಡಿಸಿರ್ಬೇಕಾಗಿರತ್ತೆ ಫಸ್ಟ್ ರೂಲ್ಸು ಮತ್ತು ನೀವು ನಮ್ಮಲ್ಲಿ ಗೋಲ್ಡ್ ಲೋನು ಮತ್ತು ವೀಕ್ಲಿ ಟೂ ಡೇಸ್ ಮಾತ್ರ ನಾವು ಇಟ್ಕೊಳ್ಳೋದು ಹಾಂ ಮಂಡೆ ಮತ್ತು ಗುರುವಾರ ನಾವು ಗೋಲ್ಡ್ ಲೋನನ್ನ ಇಟ್ಕೊಳ್ತೀವಿ ಸೊ ಗ್ರಾಮಿಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಒಂದು ಗ್ರಾಮಿಗೆ ಕೊಡ್ತೀವಿ ಹಾಂ ಸೊ ನಿಮ್ಮ ನಿಮಗೆ ಇಷ್ಟ ಆದರೆ ಮತ್ತೆ ಬನ್ನಿ ನೋಡೋಣ ಹಾಂ ನಿಮ್ಮಲ್ಲಿ ಆಧಾರ್ ಕಾರ್ಡು ಎರಡು ಫೋಟೋ ಮೊಬೈಲ್ ನಂಬರ್ ಬೇಕು ಇಷ್ಟು ಬೇಕಾಗಿರುತ್ತೆ ಹಾಂ ಒಂದೇ ದಿನದಲ್ಲಿ ಅಕೌಂಟ್ ಮಾಡಿಕೊಡ್ತೇವೆ ನೀವು ತಿರುವ್ ದಿನ ಬಂದುಬಿಟ್ಟು ಗೋಲ್ಡ್ ಲೋನಿಗೆ ಇದು ಮಾಡ್ಬೋದು ಹಾಂ ನಿಮ್ಮದು ನಾಲ್ಕೈದು ಗ್ರಾಮ್ ಅಂತಂತಂದರೆ ಒಂದು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಕೊಡ್ತೇವೆ ಹಾಂ ಸಾಕಾಗುತ್ತಲ್ಲವಾ ಹಾಂ ಮತ್ತು ಇಂಟ್ರೆಷ್ಟು ಒಂದು ತಿಂಗಳಿಗೆ ಒಂದು ರೂಪಾಯಿ ಅಂತ ಇರುತ್ತೆ ಹಾಂ ಒಂದು ಪರ್ಸೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ನಿಮಗೆ ಓಕೆ ಅಲ್ಲವಾ

ಹಾಂ ಸೋಮವಾರ ಮತ್ತು ಗುರುವಾರ ಹಾಂ ನೀವು ಬನ್ನಿ ಮತ್ತು ಮಾಡಿಕೊಡ್ತೇನೆ ಹಾಂ ಫೀಸೂ ಇದು ಅಕೌಂಟ್ ಮಾಡ್ಸೋದಕ್ಕೆ ಮಾತ್ರ ಓಪನಿಂಗ್ ಅಕೌಂಟಿಗೆ ಫೈವ್ ಹಂಡ್ರೆಡು ನೀವು ಡೆಬಿಟ್ ಮಾಡಬೇಕಾಗುತ್ತೆ ಹಾಂ ಓಕೆ ಓಕೆ ತ್ಯಾಂಕ್ ಯು